ಈಗೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲೇ ಜನ್ರು ಏನು ಮಾಡ್ತಾರೆ ಒಂದು ಮರಗಳನ್ನ ನೆಡುವಲ್ಲೆ ಸುಮಾರು ಕ್ರಮಗಳನ್ನ ಕೈಗೊಂಡಿರ್ತಾರೆ ಅದೆಲ್ಲ ಯಾವ್ದು ಅಂದರೆ ಫಸ್ಟು ಒಂದು ಮಳೆಗಾಲ ಬಂದರೆ ಸಾಕು ಏನು ಮಾಡ್ತಾರೆ ಈಗ ಈ ಸೈಡಲ್ಲಿ ಏನಂದರೆ ಇದು ಬತ್ತವನ್ನ ಬೆಳಿತಾರೆ ಬತ್ತ ಬೆಳೆದುರೆ ಏನಾಗ್ತದೆ ಅಂದರೆ ಈಗ ನಮಗೆ ಬತ್ತ ಇಂದ್ರಿಯಾ ಏನು ಉಪಯೋಗ ಅಂದರೆ ಈಗ ಒಂದು ಬತ್ತ ಬೆಳಿತೀವಿ ಅಂದರೆ ನಮಗೆ ಊಟಕ್ಕೆ ಅದೇ ಈ ಸೈಡ್ ಜನ್ರಿಗೆ ಏನಾಗ್ತನೆ ಗ್ರಾಮೀಣ ಪ್ರದೇಶದ ಜನ್ರಿಗೆ ಏನಾಗ್ತಂದರೆ ಆ ಬತ್ತದ ಬಗ್ಗೆ ಏನಾಗ್ತದೆ ಸುಮಾರು ಕಾಳಜಿ ಇರ್ತದೆ ಮತ್ತೇನು ಅಂದರೆ ಆ ಬತ್ತವನ್ನ ಯಾವ ರೀತಿ ಬೆಳಿಯಬೇಕು ಅದಕ್ಕೆ ಏನೇನು ಸುರಕ್ಷತೆ ಕ್ರಮಗಳನ್ನ ಮಾಡಬೇಕು ಕೀಟನಾಶಕಗಳನ್ನ ಯಾವ್ಯಾವ ಸಿಂಪಡ್ಸ್ಬೇಕು ಅದರ ಬಗ್ಗೆ ಎಲ್ಲ ಗೊತ್ತಿರ್ತದೆ ಅದನ್ನೆಲ್ಲ ಅವ್ರ ಕ್ರಮಗಳನ್ನ ಕೈಗೊಂಡಿರ್ತಾರೆ ಮತ್ತು ನಾ ಈ ಪ್ರದೇಶದ ಜನ್ರು ಏನು ಅಂದರೆ ಒಂದು ಮರಮ್ ನೆಡುವ ನಿಟ್ನಲ್ಲೆ ಯಾವ್ಯಾವ ಕ್ರಮವನ್ನ ಕೈಗೊಳ್ತಾರೆ ಒಂದು ಈಗ ಈಗ ಉದಾಹರ್ಣೆಗೆ ಒಂದು ಸಾಗ್ವಾನಿ ಮನಾ ಅಂತ ಬಂದರೆ ಈಗ ಸಾಗ್ವಾನಿ ಮರಕ್ಕೆ ಯಾವ್ಯಾವ ರೀತಿ ಅದಕ್ಕೆ ಕೀಟನಾಶಕಗಳು ಬರದಿಂದೆ ಯಾವ್ಯಾವ ಕ್ರಮವನ್ನ ಏ ಕೈಗೊಳ್ಳಬೇಕು ಮೊದ್ಲು ಏನು ಮಾಡಬೇಕು ಒಂದು ಹೊಂಡವನ್ನ ತೆಗೆದು ಅದರಲ್ಲಿ ಒಂದು ಸಸಿಯನ್ನ ನೆಡೆದು ಸಸಿ ನೆಟ್ಟ ಮೇಲೆ ಏನಾಗ್ತದೆ ಅದು ದೊಡ್ಡ ಹಾಗ್ತದೆ ಅದ್ಕೆ ಸರಿಯಾದ ಒಂದು ಪೋಷಣೆ ಮಾಡುದು ಅದಕ್ಕೆ ಕಾಲ ಕಾಲಕ್ಕೆ ನಿಯಮಿತವಾಗಿ ಆ ಗೊಬ್ಬರನ ಹಾಕುದ ನೀರು ಹಾಕುದು ಅದ್ಕೆ ಏನಾಗ್ತದೆ ಯಾವುದೇ ರೀತಿ ಒಂದು ಕೀಟನಾಶಕಗಳು ಸಿಂಪಡಿಸೆ ಮಾಡ್ದಂತೆ ಅದ್ಕೆ ಸರಿಯಾಗಿ ಒಂದು ಕ್ರಮವನ್ನ ವಹಿಸ್ಬೇಕು ಈ ಸೈಡ್ ಜನ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಒಂದು ಅಂದರೆ ಒಂದು ಅಭಿಪ್ರಾಯವನ್ನ ಪಟ್ಟಿರ್ತಾರೆ ಅಂದರೆ ನಾಲೇಜ್ ಇರ್ತದೆ ಅವ್ರಿಗೆ ಒಂದು ಜ್ಞಾನ ಇರ್ತದೆ ಯಾವ ರೀತಿ ಬೆಳ್ಸ್ಬೇಕು ಮರವನ್ನ ಅಂದರೆ ಆ ಯಾವ ರೀತಿ ಯಾಕೆ ಬೆಳ್ಸ್ಬೇಕು ಅದ್ರಿಂದ ನಮಗೆ ಆಮ್ಲಜನಕ ಸಿಗ್ತದೆ ಹೆಚ್ಚು ಹೆಚ್ಚು ಮರಗಳನ್ನ ಕಡಿಯುದರಿಂದ ಏನಾಗ್ತದೆ ನಮಗೆ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ ಈಗ ಮುಂದಿನ ದಿನ್ಮಾನಗಳಲ್ಲಿ ಎಂತ ಅಂದರೆ ಈ ಮರ ಕಡಿಯುದರಿಂದ ಈ ಆಮ್ಲಜನ ಕೊರತೆ ಇಂದಾಗಿ ಜನರಲ್ಲಿ ಏನಾಗ್ತದೆ ಸಾವೊವ್ ಸಾವಿನ ಪರಿಸ್ಥಿತಿಯನ್ನ ಉಂಟಾಗುವ ಸಾಧ್ಯತೆ ಇದೆ ಯಾಕೆ ಅಂದರೆ ಈಗ ಸಾಲು ಮರದ ತಿಮಕ್ಕ ಆಗಿರ್ಬೋದು ತುಳ್ಸಿ ಕೂಡ ಇವರೆಲ್ಲ ಇವರಿಗೆಲ್ಲ ಪದ್ಮಶ್ರಿ ಬರಲಿಕ್ಕೆ ಕಾರಣ ಏನಂದರೆ ಹೆಚ್ಚು ಹೆಚ್ಚು ಮರಗಳನ್ನ ಬೆಳ್ಸುದರಿಂದ ಯಾಕಂದರೆ ಅವ್ರು ಇಷ್ಟೆಲ್ಲ ಮರಗಳನ್ನ ಬೆಳ್ಸುದ ನಾವು ಏನು ಮಾಡ್ತೇವೆ ಅಂದರೆ ಒಂದು ಮರ ಬೆಳ್ದ ಕೂಡಲೆ ನೆಕ್ಸ್ಟ್ ಅದೇನು ಮಾಡ್ತೇವೆ ಅದನ್ನ ಸರ್ಯಾಗಿ ಪೋಷಣೆ ಮಾಡುದಿಲ್ಲ ಅದೇನು ಆಗ್ತದ ಕೆಲೆ ಕೆಲವು ದಿನಗಳ ನಂತರ ಸತ್ತು ಹೋಗ್ತದೆ ಆದರೆ ಏನಂದರೆ ಈಗ ಇವ್ರು ಎಲ್ಲ ತುಳ್ಸಿ ಗೌಡ ಆಗಿರ್ಬೋದು ಸುಕ್ರಿಮಮ್ಮ ಗೌಡ ಇವರೆಲ್ಲ ತುಳ್ಸಿ ಗೌಡ ಮತ್ತೇನು ಆಗ್ತದೆ ತುಳ ಇವರು ಸಾಲು ಮರದ ದೇನೆಕ್ಕ ಇವರೆಲ್ಲ ಏನು ಮಾಡುದ ಅಂದರೆ ಮರಗಳನ್ನ ಬೆಳೆದರು ಬೆಳೆದು ಅಂದರೆ ಕೋಟ್ಯಾಂತರ ಮರಗಳನ್ನು ಒಂದೆರಡು ಬೆಳಿಲಿಲ್ಲ ಕೋಟ್ಯಾಂತರ ಮರಗಳನ್ನ ಬೆಳೆದರು ಅದಕೊಸ್ಕರ ಅವ್ರಿಗೆ ಏನಾಗ್ತದೆ ಪದ್ಮಶ್ರೀ ಸಿಕ್ತು ಆ ಕ ಆ ಪುಣ್ಯಕಾರ್ಯವನ್ನ ಯಾರು ಮಾಡ್ಲಿಕ್ಕೆ ಇಲ್ಲ ಬಹುಶಃ ಯಾಕಂದರೆ ಈ ಮರವನ್ನ ನೆಡುವ ಕೀಳುದು ಸುಲಭ ಒಂದು ನಿಮ್ಷದ ಕೆಲಸ ಆದರೆ ಅದೆ ಒಂದು ಮರವನ್ನ ನೆಡ್ಬೇಕು ಅಂದರೆ ಎಷ್ಟು ಪ ವರ್ಷಗಳ ಪರಿಶ್ರಮ ಬೇಕಂತ ಆ ನೆಟ್ಟೊರಿಗೆ ಗೊತ್ತಿರ್ತದೆ ಅದಕ್ಕಾಗಿ ಏನು ಆಗ್ತದೆ ಈ ನಮ್ಮ ಗ್ರಾಮೀಣ ಪ್ರದೇಶಲ್ಲಿ ಏನಾಗ್ತದೆ ಒಂದು ಹಳ್ಳಿ ಜೀವನ ಅಂತ ತಗೊಂಡು ಕಂಡರೆ ಅಲ್ಲಿ ಎಲ್ಲ ಗ ತೆಂಗಿನ ಮರ ಆಗಿರ್ಬೋದು ಮಾವಿನ ಮರ ಹಲ್ಸಿನ ಮರ ಮತ್ತು ಅಡ್ಕೆ ಮರ ಇವೆಲ್ಲ ಸುಮಾರು ಮರಗಳು ಇರ್ತವೆ ಅದಕ್ಕೆಲ್ಲ ಮೇಯ್ನ್ ಕಾರಣ ಅಂದರೆ ಹಳ್ಳಿಯ ಜನ ಹಳ್ಳಿಯ ಜನ ಏನಾಗಿರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಅವರಿಗೆ ಕೃಷಿ ಮೇಲೆ ಅವ್ರ ಅವ್ಲಂಬಿತವಾಗಿರ್ತಾರೆ ಯಾವುದೇ ರೀತಿ ಉದ್ಯೋಗ ಅವರಿಗೆ ಇರುದಿಲ್ಲ ಯಾವ ಸರ್ಕಾರಿ ಉದ್ಯೋಗಳೆ ಯಾ ಅವೆಲ್ಲ ಕಡ್ಮೆ ಅದುಕೋಸ್ಕರ ಏನಾಗ್ತದ ಅಂದರೆ ಅವ್ರು ಏನು ಮಾಡ್ತಾರೆ ಈ ಗ್ರಾಮೀಣ ಪ್ರದೇಶದ ಜನರು ಈ ನಮ್ಮ ಈ ಮರಗಳನ್ನ ಬೆಳೆಸುದ್ರ್ ಮತ್ತು ಅದರಿಂದ ಅವ್ನ ಎಂತ ಉದ್ಯೋಗ ಅದರಲ್ಲೆ ಒಂದು ಉದ್ಯೋಗವನ್ನ ಕಲ್ಪಿಸ್ಕೊಳ್ತಾರೆ ಅದನ್ನ ಮಾರಿ ಅದರಿಂದ ಬರುವಂಥ ಹಣ್ಣುಗಳನ್ನ ಮಾರ್ಕೊಂಡೆನೆ ಜೀವನ ಸಾಗ್ಸ್ತಾ ಇರ್ತಾರೆ ಅವ್ರಿಗೆ ಏನಾಗ್ತದೆ ಈ ಮಣವನ್ನ ಮರವನ್ನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅವರು ನೆಡ್ತಾರೆ ಅದಕ್ಕೆ ಒಂದು ಕ್ರಮ ಇದೆ ಪಸ್ಟ್ ಏನು ಮಾಡ್ತಾರೆ ಒಂದು ಹೊಂಡವನ್ನ ತೆಗ್ದು ಅದರಲ್ಲಿ ಆ ಒಂದು ಮರವನ್ನ ಸಸಿಯನ್ನ ನೆಡ್ತಾರೆ ಅದು ಕಾಲ ಕಾಲಕ್ಕೆ ಏನಾಗ್ತದ ಪೋಷಣೆ ಮಾಡ್ತಾ ಇರ್ತಾರೆ ನಂತರ ಏನು ಮಾಡ್ತಾರೆ ಅದಕ್ಕೆ ಸರಿಯಾದ ನೀರನ್ನ ಹಾಕೊಂಡು ಸರಿಯಾಗಿ ಫಲವತ್ತತೆ ಬಂದ ಮೇಲೆ ಏನು ಮಾಡ್ತಾರೆ ಅದಕ್ಕೆ ಅದು ದೊಡ್ದು ಆದ್ಮೇಲೆ ಅದರಿಂದ ಬರುವಂಥ ಇಳುವರಿಯನ್ನ ಅವರು ತೆಗೆದುಕೊಂತಾರೆ ಇದಕ್ಕೆ ಏನಾಗ್ತದೆ ಇದು ಒಂದು ನಿಮ್ಷದಲ್ಲಿ ಆಗುವಂಥ ಕೆಲಸ ಅಲ್ಲ ಇದುಕೊ ಹಲವಾರು ವರ್ಷಗಳು ತ ಕಳಿತವೆ ಹಾಗೆ ಮರ ಕಡಿಯುದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದರೆ ಮರವನ್ನ ಏನು ಒಂದು ನೆಟ್ಟ ಮೇಲೆ ಅದನ್ನ ಕಡಿಬಾರದು ಯಾಕಂದರೆ ಒಂದು ಮರ ಕಡಿಯುದರಿಂದ ನಮಗೆ ಎಷ್ಟೆಲ್ಲ ನ್ ಅನಾನುಕೂಲ ಇದೆ ಅಂತ ನಾವು ದ ಅದನ್ನ ತಿಳ್ಕೊಂಡಾಗಲೆ ಗೊತ್ತಾಗುದು ಯಾಕಂದರೆ ಒಂದು ಮರ ನೆಡ್ಬೇಕಾದರೆ ನಮಗೆ ಒಂದು ಒಂದು ಹಲವಾರು ವರ್ಷಗಳು ಬೇಕಾಗ್ತದೆ ಅಂದರೆ ಒಂದು ಮರ ಬೆಳಿಬೇಕಂದರೆ ನೆಡ್ಬೇಕಂದರೆ ಒಂದು ನಿಮಿಷ ಸಾಕು ಆದರೆ ಅದೇ ಮರವನ್ನ ಕೀಳುದಿದ್ರೆ ಒಂದು ನಿಮ್ಷ ಸಾಕು ಅವಾಗ ಏನಾಗ್ತದ ಅಂದರೆ ಈಗ ಒಂದು ಮರ ಕೀಳತ್ತ ಅಂದರೆ ಅಲ್ಲಿ ಏನಾಗ್ತದೆ ಸುಮಾರು ನಮಗೆ ಅನಾನುಕೂಳವ್ ಬರ್ತ ಕಂಡು ಬರ್ತವೆ ಉದಾಹರಣೆಗೆ ಈಗ ಒಂದು ಪ್ರದೇಶದಲ್ಲಿ ಒಂದು ಮರ ನೆಟ್ರೆ ಅಲ್ಲಿ ಏನಾಗ್ತದೆ ಒಂದು ಆ ಮರವನ್ನ ಕಡ್ದು ಕೂಡಲೆ ಅಲ್ಲಿ ಅಷ್ಟು ಆಮ್ಲಜನಕದ ಕೊರತೆ ಉಂಟಾಗ್ತದೆ ಈಗ ಆಮ್ಲಜನಕ ಇಂದ ನಮ್ಗೆಲ್ಲ ಎಷ್ಟೆಲ್ಲಾ ಅನಾನುಕೂಲ ಇದೆ ಅಂತ ಎಲ್ಲರಿಗು ಗೊತ್ತು ಯಾಕಂದರೆ ಒಂದು ಆಸ್ಪತ್ರೆಗೆ ಹೋದ ಕೂಡಲೆ ಅಲ್ಲಿಗೆ ಆಕ್ಸಿಜನ್ ಸಿಲಿಂಡ್ರ್ ಅಂದರೆ ಆಮ್ಲಜನಕದ ಸಿಲಿಂಡ್ರನ್ನ ಹಾಕ್ತಾರೆ ಅದ್ಕೆ ವೆಚ್ಚ ಒಂದು ಸಿಲಿಂಡ್ರ್ಕ್ ಒಂದುವರೆ ಸಾವಿರ ಆ ಒಂದುವರೆ ಸಾವಿರ ಒಂದು ಸಿಲಿಂಡ್ರಿಗೆ ಅಂದರೆ ಅಷ್ಟೆಲ್ಲ ರೋಗಿಗಳಿಗೆ ಎಲ್ಲಿಂದ ಆಕ್ಸಿಜನ್ನ ಅಂದರೆ ಆಮ್ಲಜನಕನ ಸರಬರಾಜು ಮಾಡುದು ಇದೆಲ್ಲ ನಮಗೆ ಮುಂದಿನ ದಿನ್ಮಾನಗಳಲ್ಲಿ ಈ ಸಮಸ್ಯೆಗಳು ತಲೆ ಒಡ್ಬೋದು ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ನಾವು ಮರ ಕಡಿಯುದು ಮರೆ ಕಡಿಯುದರಿಂದ ಏನಾಗ್ತದೆ ಇಷ್ಟೆಲ್ಲಾ ನಮಗೆ ಅನಾನುಕೂಲಗಳು ಇವೆ ಈ ಮರ ಯಾಕಂದರೆ ಈ ಕಡಿಯುದ್ರೆ ಬಗ್ಗೆ ನಮ್ಮ ಅಭಿಪ್ರಾಯನೆ ಇದು ಯಾಕಂದರೆ ಮರವನ್ನ ಕಡಿಬಾರದು ಒಂದು ಮರ ಕಡ್ದ್ರೆ ಅಷ್ಟು ನಮಗೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ ಆ ಆಮ್ಲಜನಕ ಕೊರ್ತೆಯಿಂದ ಜನರೆ ಒಂದು ಸಾವಿಗೀಡಾಗುವ ಪರಿಸ್ಥಿತಿ ಕೂಡ ಮುಂದೆ ಬರ್ಬೋದು ಈ ಕೋವಿಡ್ ಸಂದರ್ಭದಲ್ಲಿ ನೋಡಿರ್ಬೋದು ಯಾಕಂದರೆ ಈ ಮ್ ಆಮ್ಲಜನಕ ಪ್ರಮಾಣ ಎಷ್ಟೂ ಕೊರತೆಯನ್ನ ಉಂಟಾಯಿತು ಅಂತ ಎಲ್ಲರಿಗ ಗೊತ್ತೇ ಇದೆ ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕ ಏನಾಗ್ತದೆ ಅಷ್ಟೂ ಈ ಸಾ ಒಬ್ಬ ರೋಗಿಯಲ್ಲಿ ಏನಾಗ್ತದೆ ಅಷ್ಟು ಸರ್ಬ್ರಾಜು ಆಗಿರುದರಿಂದ ಅದಕ್ಕೆ ಕೃತಕವಾಗಿ ನಾವು ಆಮ್ಲಜನಕವನ್ನ ಹಾಕ್ಬೇಕು ಆಯಿತು ಅವಾಗ ಸ್ಕೊ ಆಕ್ಸಿಜನ್ ಅಂದರೆ ಆಮ್ಲಜನಕ ಸಿಲಿಂಡ್ರೆ ಇಲ್ಲ ಅಂದ್ರೆ ನಾವು ಎಲ್ಲಿಂದ ಸರ್ಬ್ರಾಜು ಮಾಡುದು ಆ ವ್ಯಕ್ತಿಯ ಪರಿಸ್ಥಿತಿ ಏನು ಆರು ಅನಾರೋಗ್ಯ ಪೀಡಿತ ವ್ಯಕ್ತಿಯ ಆ ಒಂದು ಆರೋಗ್ಯದ ಸ್ಥಿತಿಯನ್ನ ನೋಡುವವ್ರ ಯಾರು ಇದಕ್ಕೆಲ್ಲ ಮೇನ್ ನಮಗೆ ಅದಕ್ಕೆ ಕಾರಣ ಏನಂದರೆ ಮರ ಕಡಿಯುದ ಮರ ಕಡಿಯುದರಿಂದ ಏನಾಗ್ತದೆ ಆಮ್ಲಜನಕ ಕೊರತೆ ಉಂಟಾಗಿ ಇದು ಏನಾಗ್ತದೆ ಅದರಿಂದ ತಲೆ ಯೊ ಒಡ್ಡುವ ಸಾಧ್ಯತೆ ಇದೆ ಇದರಿಂದ ಏನಾಗ್ತದೆ ಮರ ಕಡಿಯುದ್ರ ಬಗ್ಗೆ ನಮ್ಮ ಈ ಅಭಿಪ್ರಾಯ ಇದೆ ಯಾಕಂದರೆ ಒಂದು ಮರವನ್ನ ನೆಡುತ್ತೆ ಅಂದರೆ ನಾವು ಅದ್ಕೆ ಅದ್ರದೆ ಅಂದು ಕೆಲ್ವೊಂದು ಪೋಷಣೆಗಳು ಇರ್ತವೆ ಕ್ರಮಗಳು ಇರ್ತವೆ ಅದನ್ನ ತೆಗೆದ್ಕೊಂಡಿರ್ತಾರೆ ಮರ ಕಡಿಯುದುರು ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಏನಾಗ್ತದೆ ಪ್ರದೇಶದಲ್ಲಿ ಜನರು ಯಾವ್ಯಾವ ಕ್ರಮನ ತೆಗೆದುಕೊಂಡು ಇರ್ತಾರೆ ಅದೇ ರೀತಿ ಒಂದು ಮರವನ್ನ ಬೆಳಿಲಿಕ್ಕೆ ಎಲ್ಲಾ ರೀತಿಯ ಅಂಶಗಳು ಕಾರಣವಾಗಿರುತ್ತವೆ ಪರಿಸರಾತ್ಮಕ ಅಂಶಗಳು ಮತ್ತೇನು ಇರ್ತದೆ ಬಾಹ್ಯಾಂಶಗಳು ಯಾಕಂದರೆ ಬಾಹ್ಯಾಂಶಗಳು ಯಾವ್ದು ಅಂದರೆ ಒಂದು ಮರ ಗಿಡ ಬೆಳಿಬೇಕು ಅಂದರೆ ಅದ್ಕೆ ಗಾಳಿ ನೀರಿನ ಆವಶ್ಯಕತೆ ಅಷ್ಟೇ ಇರ್ತ ಮತ್ತು ಸೂರ್ಯನ ಕಿರಣಗಳು ಫಲವತ್ತಾದ ಅಂತ ರಸಗೊಬ್ಬರ ಹಾಗೆ ಅದೆ ರೀತಿ ಅನೇಕ ಕ್ರಮಗಳನ್ನ ಕೈಗೊಳ್ಬೋದು ಅದೇ ರೀತಿ ಇದೇ ರೀ ಇದೇ ರೀತಿ ಮರವನ್ನ ಕಡಿಯುದರಿಂದ ಅನೇಕ ರೀತಿಯ ತೊಂದರೆಗಳನ್ನ ಹೇಳ್ತಾ ಇಲ್ಲಿಗೆ ಮುಗ್ಸ್ತಾ ಇದ್ದೇನೆ